ಕನ್ನಡ ಕನ್ನಡ ನಮ್ಮ ನನಗೆ ತುಂಬ ಚಲನಚಿತ್ರದಲ್ಲಿ ನಟಿಸಬೇಕು ಅಂತ ತುಂಬ ಆಸೆ ಇತ್ತು ನಾನು ಯಾವುದೋ ಒಂದು ಒಂದು ನಿಶಾನ್ ಡ್ರೈವಿಂಗ್ ಸ್ಕೂಲ್ನಲ್ಲಿ ಒಂದು ಚಾಲಕರಾಗಿ ನಾನು ನಿರ್ವಹಿಸ್ತಿದ್ದೆ ಆವಾಗ ನಾನು ಕಂಠೀರವ ಸ್ಟುಡಿಯೋದಲ್ಲಿ ಬಂದೆ ಒಂದು ಸಾವಿರದ ಎರಡು ಸಾವಿರದ ಎರಡರಲ್ಲೋ ಮೂರರಲ್ಲೋ ಆವಾಗ ನನಗೆ ಅಲ್ಲಿ ನಮ್ಮ ವರನಟರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿ ನನಗೆ ಪರಿಚಯ ಆದರೂ ಮತ್ತೆ ಅವರ ಜೊತೆಯಲ್ಲಿ ಮಂಡ್ಯದ ಗಂಡು ಅಂಬರೀಶವರು ಇದ್ದರು ಅವರು ಜೊತೆಯಲ್ಲಿ ಮತ್ತೆ ರಾಜ್ಕುಮಾರವರ ಜೊತೆಯಲ್ಲಿ ನಾನು ಫೋಟೋ ಅವರ ಜೊತೆಯಲ್ಲಿ ನಿಂತು ತೆಗೆದುಕೊಂಡ್ವಿ ಆಮೇಲೆ ನಮ್ಮನ್ನು ಮಾತಾಡ್ದೇ ಏನಪ್ಪಾ ನೀನು ಚಿತ್ರದಲ್ಲಿ ಮಾಡ್ತೀಯೋ ಅಯ್ಯೋ ನನಗೆ ತುಂಬ ಇಷ್ಟ ನಿಮ್ಮ ಚಿತ್ರದಲ್ಲಿ ಕೊಡ್ತೀರಾ ಅಂದರೆ ನನಗೆ ತುಂಬ ಸಂತೋಷ ಆಗತ್ತೆ ಅಂತ ಅಂದೆ ಹಾಗಾದರೆ ಒಡಹುಟ್ಟಿದವ್ರಲ್ಲಿ ಒಂದು ಪಾತ್ರ ಕೊಡ್ತೀವಿ ಮಾಡಿ ಒಂದು ಪೂಜಾರಿ ಪಾತ್ರವಿದೆ ಸ್ನೇಹಿತರ ಥರ ಇದೆ ಅಂತಂದ್ರು ನನಗೆ ತುಂಬ ನನಗೆ ಹಣಕ್ಕಿಂತ ಮುಖ್ಯ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಶವ್ರು ಜೊತೆಯಲ್ಲಿ ಮಾಡ್ತೀವಿ ಅಂದರೆ ಅದು ಅದಕ್ಕಿಂತ ಅವಕಾಶ ಇನ್ನ ನಮಗೆ ಮತ್ತೆ ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಆಗಲಿ ಅಂತಂದೆ ಒಂದು ಎರಡು ದಿನ ಆದ್ಮೇಲೆ ನಮ್ಮನ್ನ ಕರೆದ್ರು ಅದೇ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗಾಯಿತು ಆಮೇಲೆ ಮಂಡ್ಯಾದಲ್ಲಾಯಿತು ಮೈಸೂರಿನಲ್ಲಾಯಿತು ಎಲ್ಲ ಮಾಡಿದೆ ಅದಾದ್ಮೇಲೆ ಒಂದು ಎರಡು ಮೂರು ತಿಂಗಳಾದ್ಮೇಲೆ ನನಗೆ ಮತ್ತೆ ಶಬ್ದವೇಧಿಯಲ್ಲಿ ಕರೆದ್ರು ಅದರಲ್ಲಿ ಒಂದು ರಾಜ್ಕುಮಾರ್ ಅವರು ಎಸ್ ಪಿ ಆಗಿರ್ತಾರೆ ಅದ್ರಲ್ಲಿನೂ ಒಂದು ರೋಲ್ ಕೊಟ್ರು ಜನರಿಂದ ನಾವು ಮೇಲೆ ಬಂದೆ ಅಂಥೇಳ್ಬಿಟ್ಟು ಒಂದು ಹಾಡಿದೆ ಅದರಲ್ಲಿ ಮಾಡಿದ್ದೀನಿ ಅದರಲ್ಲಿ ಅವರ ಮಗ ಏನೋ ಇದಕ್ಕೆ ತೊಂದರೆಪಟ್ಟು ಅವನು ಅಫೀಮು ಅದೆಲ್ಲ ತೊಗೋತಾ ಇರ್ತಾನೆ ಆವಾಗ ಆ ಒಂದು ಪಾತ್ರದಲ್ಲಿ ನಾವು ಕೊನೆವರೆಗೂ ಇರ್ತೀವಿ ಆವಾಗ ಅದರಲ್ಲಿ ಮಾತಾಡ್ಕೊಂಡು ಇದ್ದಿದ್ದಾಗ ಆ ಚಿತ್ರದಲ್ಲಿ ಮಾಡಿದೆ ನನಗೆ ರಾಜ್ಕುಮಾರ್ ಅವರು ತುಂಬ ನಮಗೆ ಸಹಾಯವೂ ಮಾಡಿದ್ರು ಮತ್ತೆ ಅವರ ಜೊತೆಯಲ್ಲಿ ನಮಗೊಂದು ಅನುಭವವೂ ಆಯಿತು ಅಂತಹ ಒಳ್ಳೆಯ ದೊಡ್ಡ ಇಡೀ ನಮ್ಮ ಕರ್ನಾಟಕದಲ್ಲೇ ದೊಡ್ಡ ನಟ ಅವರ ಜೊತೆಯಲ್ಲಿ ಮಾಡಿದೆ ಆಮೇಲೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿಯೂ ಸಾಹಸ ವಿಜಯ್ ಅಂಥೇಳ್ಬಿಟ್ಟು ಸಿಂಹ ಅಂತ ಒಂದು ಚಿತ್ರ ಬಂತು ಅದರಲ್ಲಿ ಮಾಡಿದೆ ನಾನು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಿಯವಾದಂಥ ಪುತ್ರ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಚಿತ್ರದಲ್ಲಿ ಅಪ್ಪು ಅನ್ನೋ ಒಂದು ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಕೊಟ್ರು ನಮ್ಮ ಅಪ್ಪು ಅವರೇ ಕರೆದ್ರು ರಾಜ್ಕುಮಾರ್ ಅಣ್ಣಾವ್ರೇ ಹೇಳಿದ್ರು ಅಂತ ಕಾಣುತ್ತೆ ಈ ಥರ ನನ್ನ ಒಂದು ನಂಬರ್ಗೆ ಫೋನ್ ಮಾಡಿ ತಾವು ಈ ಒಂದು ಇದಕ್ಕೆ ಬರಬೇಕಾಗತ್ತೆ ಅಂದರೂ ಅದರಲ್ಲೇ ಒಂದು ಹಾಡಿನ ದೃಶ್ಯ ಇತ್ತು ಅದರಲ್ಲಿ ನಾನು ನಟನೆ ಮಾಡಿದೆ ತಾಲಿಬಾನ್ ಅಲ್ಲ ಅಲ್ಲ ಬಿನ್ ಲ್ಯಾಡನ್ ಅಲ್ವೇ ಅಲ್ಲ ಅನ್ನೋ ಒಂದು ಚಿತ್ರದಲ್ಲಿ ಅದರಲ್ಲಿ ಕಾಲೇಜು ರೋಲಲ್ಲಿ ಮಾಡಿದ್ವಿ ಆಮೇಲೆ ಸ್ನೇಹಿತರಾಗಿ ನಟನೆ ಮಾಡಿದ್ವಿ ಅಂತಹ ಬಂಗಾರದಂಥ ವ್ಯಕ್ತಿ ಬಂಗಾರದ ಮನುಷ್ಯನಿಗೆ ಬಂಗಾರದಂಥ ಮಗ ಹುಟ್ಟಿ ಬೆಳೆದು ಕೊನೆಯಲ್ಲಿ ಅವರು ಕಣ್ಮರೆಯಾದರೂ ಡಾಕ್ಟರ್ ರಾಜ್ಕುಮಾರ್ ಅವರೂ ಅವರು ದೇವಾಂದ್ ದೈವಾಧೀನರಾದ್ರು ಮತ್ತೆ ಅವರು ಒನ್ ಹತ್ತು ವರ್ಷ ಆದ್ಮೇಲೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ದೇವಾ ದೈವಾಧೀನರಾದ್ಮೇಲೆ ನಮ್ಮ ಪುನೀತ್ ಅವರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಪ್ಪತ್ತೆರಡರಲ್ಲಿ ಅವರು ತೀರಿಕೊಂಡ್ರು ನಮಗೆ ತುಂಬ ದುಃಖಕರವಾದಂಥ ಸಂಗತಿ ಏನೂ ಮಾಡೋಕ್ಕಾಗಲ್ಲ ಸಾವು ಬ ಉಳಿವು ಎಲ್ಲ ಒಂದು ದೇವರ ಕೈಯ್ಯಲ್ಲಿದೆ ಆಡಿಸಿ ನೋಡು ಬೀಳಿಸಿ ನೋಡು ಅನ್ನೋ ಕಸ್ತೂರಿ ನಿವಾಸದಲ್ಲಿ ಡಾಕ್ಟರ್ ರಾಜ್ಕುಮಾರವರ ಒಂದು ಹಾಡು ಬರುತ್ತೆ ಅದು ನಿಜವಾದ ಮಾತು ಹಾಗೆ ನಮ್ಮ ಜೀವನದಲ್ಲಿ ನಡೀತದೆ ನಾವು ಯಾವುದಕ್ಕೂ ಕಷ್ಟ ಸುಖ ಅನ್ನೋದು ಒಂದೆರಡು ಎತ್ತುಗಳಿದ್ದಾಗೆ ಅದನ್ನು ನಾವು ನೋಡ್ಕೊಂಡೋದ್ರೆ ಸಂಸಾರವೂ ಚೆನ್ನಾಗಿ ನಡ್ಸ್ಕೊಂಡೋಗ್ಬಹುದು ನಾವು ಚೆನ್ನಾಗಿರಬಹುದು ಜೀವನದಲ್ಲಿ ಪ್ರೀತಿ ವಿಶ್ವಾಸಕ್ಕಿಂತ ನಾವು ಕೋಪದಲ್ಲಿ ಏನೂ ವಶಪಡಿಸಿಕೊಳ್ಳಲ್ಲ ಪ್ರೀತಿಯಿಂದ ಏನು ಬೇಕಾದ್ರೂ ದೇಶ ಮತ್ತೆ ಗೆಲ್ಲಬಹುದು ಸ್ನೇಹಿತರೂ ಗೆಲ್ಲಬಹುದು ಅಣ್ಣ ತಮ್ಮಂದಿರ ಪ್ರೀತಿನೂ ಗೆಲ್ಲಬಹುದು ಹೆಂಡ್ತಿ ಮಕ್ಕಳು ಪ್ರತಿಯೊಬ್ಬರೂ ನಮ್ಮನ್ನು ಆ ಪ್ರೀತಿಗೆ ಪ್ರತಿಯೊಬ್ಬರೂ ಇದು ಬಗ್ಗೆ ಗೆಲ್ಲೇ ಗೆಲ್ತಾರೆ ದ ನಾವು ಗೆದ್ದೇ ಗೆಲ್ತೀವಿ ನಾವು ಕೋಪದಿಂದ ಮಾತಾಡಿದ್ರೆ ನಮಗೆ ಸ್ನೇಹ ಆಗಲ್ಲ ಅದರಿಂದ ಕೋಪ ನಮ್ಮ ನಮಗೆ ಶತ್ರು ಈ ಪ್ರೀತಿ ವಿಶ್ವಾಸವೇ ನಮಗೆ ತುಂಬ ಮುಖ್ಯವಾದದ್ದು ಆದ್ದರಿಂದ ನಾವು ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ದಾಗೆ ಶಾಂತವಾಗಿರೋದೆ ನಮಗೆ ಶ್ರದ್ಧೆಯಿಂದ ಭಕ್ತಿಯಿಂದ ತಂದೆ ತಾಯಿ ಅನ್ನೋ ಪ್ರೀತಿ ವಿಶ್ವಾಸ ಇರಬೇಕು ಆವಾಗೇ ನಾವು ಸಹಬಾಳ್ವೆಯಾಗಿ ಬಾಳ್ತೀವಿ ಇದೇ ತಿಳಿದುಕೊಂಡರೆ ನಮಗೆ ನಮ್ಮ ಜನ ನಿಮಗೆ ಇದು ನಾನು ಹೇಳುತ್ತೇನೆ ಖಂಡಿತ